ನಾನು ನನ್ನ ಬದುಕಿನಲ್ಲಿ ಎದುರಿಸಿದ್ದ ಅತೀ ದೊಡ್ಡ ಸವಾಲುಗಳು ಯಾವುವು ಎಂದರೆ ತುಂಬ ನನ್ನ ಜೀವ್ನ್ದಲ್ಲಿ ನನಗೆ ಹೇಳುವುದಕ್ಕೆ ಆಗುವುದಿಲ್ಲ ಅಂತಹ ವಿಷಯಗಳು ಅಂತಹ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿವೆ ಆದರೆ ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಇಲ್ಲಿ ಹೇಳುವುದಕ್ಕೆ ಆಗೊದಿಲ್ಲ ಅದಕ್ಕಾಗಿ ನಾನು ನಿಮಗೆ ಒಂದು ವಿಷಯ ಮಾತ್ರ ಹೇಳುವುದಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ನಾನು ಹತ್ತನೇ ತರಗತಿ ಓದುವಾಗ ನನಗೆ ಆಗ ಮುಖ್ಯ ಪರೀಕ್ಷೆ ಇತ್ತು ಅಂತಹ ಸಮಯದಲ್ಲಿ ನನಗೆ ಆರೋಗ್ಯದಲ್ಲಿ ತುಂಬ ಏರುಪೇರು ಆಗಿ ನನಗೆ ತುಂಬ ಜ್ವರ ಬಂದಿದ್ದವು ಅದು ನನ್ನ ಪರೀಕ್ಷೆಯ ದಿನದಂದೇ ಬಂದಿದ್ದವು ಅಂತಹ ಸಮಯದಲ್ಲಿ ನನಗೆ ಓದುವುದಕ್ಕೂ ಕೂಡ ಆಗುತ್ತಿರಲಿಲ್ಲ ಮತ್ತು ನನಗೆ ಸರಿಯಾಗಿ ಊಟ ಕೂಡ ಮಾಡುವುದಕ್ಕೆ ಆಗುತ್ತಿರಲಿಲ್ಲ ನಾನು ಆಗ ಪರೀಕ್ಷೆ ಹೇಗೆ ಬರೆಯುವುದು ಅಂತಹ ಸಮಯದಲ್ಲಿ ನಾನು ನಾನು ಹೇಗೆ ನಾನು ಪರೀಕ್ಷೆ ಬರೆಯುವುದು ಅಲ್ಲಿ ಹೇಗೆ ಕೂರುವುದು ಮತ್ತು ಕೂರುವುದಕ್ಕೂ ಕೂಡ ಆಗುತ್ತಿರಲಿಲ್ಲ ಏಕೆ ಎಂದರೆ ಅಷ್ಟು ಜ್ವರ ಅಂತಹ ಸಮಯದಲ್ಲಿ ನಾನು ಆಸ್ಪತ್ರೆಗೆ ಹೋಗುತ್ತಿದ್ದೆ ಆದರೆ ನಾನು ನನ್ನ ಪರೀಕ್ಷೆಗೆ ನಾನು ಜಾಸ್ತಿ ಹೊತ್ತು ಯಾವುದೇ ವಿಷಯವನ್ನು ಕೂಡ ಕಲಿಯುವುದಕ್ಕೆ ಆಗ್ತಾ ಇರಲಿಲ್ಲ ನಾನು ಚೆನ್ನಾಗಿ ಎಕ್ಸಾಮಲ್ಲಿ ನಾನು ಒಳ್ಳೆಯ ಸ್ಥಾನದಲ್ಲಿ ಉತ್ತೀರ್ಣ ಆಗಬೇಕಂತ ನನ್ನ ಆಸೆ ಇತ್ತು ಆದರೆ ನಾನು ಆ ತರ ನಾನು ಒಳ್ಳೆಯ ಸ್ಥಾನದಲ್ಲಿ ಉತ್ತೀರ್ಣ ಆಗುವುದಕ್ಕೆ ಆಗಲಿಲ್ಲ ಏಕೆಂದರೆ ನನ್ನ ಆರೋಗ್ಯದ ಸಮಸ್ಯೆ ತುಂಬ ಹದಗೆಟ್ಟಿತ್ತು ಮತ್ತು ನಾನು ಆಗ ಎಕ್ಸಾಮ್ ಪರೀಕ್ಷೆ ಅನ್ನೋ ದಿನದಂದು ನನಗೆ ತುಂಬ ಜ್ವರ ಬಂದಾಗ ನಾನು ಅಲ್ಲಿ ಕೂತ್ಕೊಂಡು ಬರೆಯುವುದಕ್ಕೂ ಆಗುತ್ತಿರಲಿಲ್ಲ ಆದರೂ ನಾನು ನನ್ನ ಪ್ರಯತ್ನಪಟ್ಟು ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತದೋ ಅಷ್ಟು ನಾನು ನನ್ನ ಸಾಮರ್ಥ್ಯ ಮೀರಿ ನಾನು ಅದನ್ನು ನಾನು ನನ್ನ ಪರೀಕ್ಷೆಯನ್ನು ಬರೆದೆ ಮತ್ತು ಹೀಗೆ ಎಲ್ಲ ಬರುವ ಪ ವಿಷಯಗಳಿಗೂ ಕೂಡ ನಾನು ಅಷ್ಟಾಗಿ ತಯಾರಾಗಿರಲಿಲ್ಲ ಮತ್ತು ಆ ದಿನದಂದು ತಯಾರಾಗುವುದಕ್ಕೆ ನನ್ನ ಆರೋಗ್ಯ ಸಮಸ್ಯೆ ಬೇರೆ ಅಂತಹ ಸಮಯದಲ್ಲೂ ನಾನು ಬಿಡದೇ ಸ್ವಲ್ಪ ಕಲಿತು ನಾನು ನನ್ನ ಪರೀಕ್ಷೆಗೆ ತಯಾರಾಗಿ ಹೋಗುತ್ತಿದ್ದೆ ಮತ್ತು ನಾನು ತುಂಬ ನನ್ನ ಮನೆಯಲ್ಲಿ ನನಗೆ ತುಂಬ ದೈರ್ಯ ತುಂಬಿಸಿ ಕಳಿಸುತ್ತಿದ್ದರು ಹೋಗಿ ನೀನು ಚೆನ್ನಾಗಿ ಬರೆದು ಬರ್ತೀಯಾ ಹೋಗು ಅಂತ ಹೇಳಿ ನನ್ನನ್ನು ಕಳಿಸುತ್ತಿದ್ದರು ನಾನು ಆಗ ನಾನು ಹೋಗಿ ನಾನು ಯಾವುದೇ ರೀತಿಯಂಗೆ ಹೆದರಿರ್ದೆ ನಾನು ಹೋಗಿ ಪರೀಕ್ಷೆಯನ್ನು ಕೂಡ ಬರೆಯುತ್ತಿದ್ದೆ ಕೊನೆಗೆ ನನಗೆ ಪರೀಕ್ಷೆಯ ಫಲಿತಾಂಶ ಕೂಡ ಬಂತು ಆಗ ನಾನು ತುಂಬ ಚೆನ್ನಾಗಿನೇ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೆ ನನಗೆ ಎಸ್ ಎಲ್ ಸಿಯಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ನನಗೆ ಫಲಿತಾಂಶ ಬಂದಿತ್ತು ಇದು ನಾನು ನನ್ನ ಜೀವನದಲ್ಲಿ ಒಂದು ಎದುರಿಸಿದ ಒಂದು ಸಣ್ಣ ಘಟನೆ ಮತ್ತು ನಾನು ಹೀಗೆ ನನ್ನ ಸಮಸ್ಯೆಯನ್ನು ನಾನು ಸವಾಲನ್ನು ಎದುರಸಿದ್ದೆ